ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅದನ್ನು ಉಳಿಸಬೇಕು ಸಂರಕ್ಷಣೆ ಮಾಡಬೇಕು ಆದರೆ ಇದರಲ್ಲಿ ಜನಸಾಮಾನ್ಯರ ಮತ್ತು ಸರ್ಕಾರದ ಕೂಡ ದೊಡ್ಡ ಜವಾಬ್ದಾರಿ ಇದೆ ಈಗ ಪ್ರತಿಯೊಂದು ಹುಟ್ಟಿದ ಮಗುವು ಮೂರು ನಾಲ್ಕು ವರ್ಷ ಆಯ್ತಂದ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಿಗೆ ಕಳಿಸ್ತಾಯಿದ್ದಾರೆ ಆದ್ರೆ ಅದ್ರ ಬದಲಾಗಿ ಕನ್ನಡ ಮೀಡಿಯಮ್ ಸ್ಕೂಲ್ಗಳಿಗೆ ಮಕ್ಕಳಿಗೆ ಕಳಿಸ್ಬೇಕು ಮಾತೃಭಾಷೆ ಮೊದಲು ಏನು ಕಡ್ಡಾಯವಾಗಿ ಸರ್ಕಾರ ಇಟ್ಟಿರಬೇಕು ಮತ್ತು ಸರ್ಕಾರ ಶಾಲೆಗಳಲ್ಲು ಕೂಡ ಇಂಗ್ಲೀಷ್ ಮೀಡಿಯಮ್ ಒಂದು ಈ ಬೋಧನೆ ಪದ್ದತಿಯನ್ನು ಎಲ್ ಕೆ ಝಿ ಯು ಕೆ ಝಿಯಿಂದಲೇ ಇಡಬೇಕು ಮತ್ತು ಕನ್ನಡ ಕಡ್ಡಾಯವಾಗಿರೋದಲಿಂದ ಪ್ರತಿ ಮಕ್ಕಳು ಏನ್ಮಾಡ್ತಾರ ಕನ್ನಡ ಭಾಷೆಯನ್ನೇ ಮಾತಾಡ್ತಾರ ಕನ್ನಡಕ್ಕೆ ಒಂದು ಅವರು ರಕ್ಷಣೆಯ ಕೂಡ ಮಾಡ್ಭೌದು ಅದೇ ರೀತಿ ಒಂದು ಅನೇಕ ಕವಿಗಳಾಗ್ಲಿ ಮತ್ತು ಕಲಾವಿದರು ಮೂಲಕವಾಗಲಿ ಮತ್ತು ಅನೇಕ ಚಿಕ್ಕ ಚಿಕ್ಕ ನಾಟಕಗಳನು ಕೂಡ ಪ್ರದರ್ಶನ ಮಾಡಿ ಮಕ್ಕಳಿಗೆ ಕನ್ನಡದ ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸ್ಬೌದು ಅದಕ್ಕಾಗಿ ಸಹ ಜನ ಸಾಮಾನ್ಯರು ಕೂಡ ಅನೇಕ ಹಳ್ಳಿಗಳಲ್ಲು ಕೂಡ ಆಗಲಿ ಪಟ್ಟಣದಲ್ಲಿ ಕೂಡ ಆಗಲಿ ವೇದಿಕೆಗಳ ಮೂಲಕ ಆಗಲಿ ಬರಹಗಳ ಮೂಲಕ ಆಗಲಿ ಕನ್ನಡದ ಅರಿವನ್ನು ಎಲ್ಲರಿಗು ಮುಟ್ಟಿಸಬೇಕು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮುಖ್ಯವಾಗಿ ಕನ್ನಡ ಬೆಳೀಬೇಕು ಕನ್ನಡದ ರಕ್ಷಣೆ ಆಗಬೇಕಂದ್ರ ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳಲ್ಲಿ ಕಡ್ಡಾಯವಾಗಿ ಪ್ರಪ್ರಥಮ ಭಾಷೆಯಾಗಿ ಕನ್ನಡವನ್ನೇ ಬೆಳೆಸ್ಬೇಕು ಕನ್ನಡವನ್ನೇ ನಡೆಸಬೇಕು ಬರೀ ಬಾಯಿ ಮಾತಿನಿಂದ ಹಾರಿಸು ಕನ್ನಡ ಡಿಂಡಿವ ಮವ ಅಂತೇಳಿದ್ರೆ ಸಾಲದು ಕನ್ನಡವನ್ನು ಮಾತಾಡೋದರಿಂದ ಕನ್ನಡಕ್ಕೆ ಬೆಲೆ ಕೊಡೋದರಿಂದ ಕನ್ನಡದ ನಾಮಪಲಕಗಳು ಪ್ರತಿ ಫಒಂದು ಅಂಗಡಿಗಳಿಗಾಗಲೀ ಎಲ್ಲೇ ಹೋಟೆಲ್ಗಳಿಗಾಗಲೀ ಎಲ್ಲ ಕಡೆಗಳಲ್ಲಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ನಾಮಫಲಕಗಳು ಇರಬೇಕು ಕನ್ನಡದ ಬಗ್ಗೆ ಎಲ್ಲ ಜನರಿಗೆ ಮಾತಾಡ್ಲಿಕ್ಕೆ ಬರಬೇಕು ಕನ್ನಡ ಆವಾಗ ಮಾತ್ರ ಕನ್ನಡದ ನೆಲವನ್ನು ಕನ್ನಡ ಭಾಷೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಮಕ್ಕಳಿಗೆ ಅರಿವು ಮೂಡಿಸ್ಲಿಕ್ಕೆ ಸಾಧ್ಯವಾಗ್ತದೆ ಸಾಕು